ನನಗೆ ಛಾಯಾಚಿತ್ರಗಳನ್ನು ತೆಗೆಯುವುದೆಂದರೆ ತುಂಬ ಇಷ್ಟವಾದ ಕೆಲಸ ಮತ್ತು ನಾನು ಛಾಯಾಚಿತ್ರಗಳನ್ನು ತೆಗೆಯಲು ತುಂಬ ಆಸಕ್ತಿ ವಹಿಸುತ್ತಿದ್ದೆ ಹೀಗಿರುವಾಗ ನನಗೆ ಒಮ್ಮೆ ಜಿಂಕೆಯ ಚಿತ್ರವನ್ನು ಛಾಯಾಚಿತ್ರವನ್ನು ತೆಗೆಯಬೇಕೆಂದು ಅನಿಸಿತು ನಾನು ಯೋಚಿಸಿ ತುಮಕೂರಿನ ಪ್ರಸಿದ್ಧ ಸ್ಥಳವಾದ ನಾಮದ ಚಿಲುಮೆಗೆ ಹೋದೆ ಕಾರಣ ಅಲ್ಲಿ ಹೆಚ್ಚು ಜಿಂಕೆಗಳು ಇರುತ್ತವೆ ಮತ್ತು ನಾವು ಹೆಚ್ಚು ಹೆಚ್ಚು ರೀತಿಯಾಗಿ ಛಾಯಾಚಿತ್ರವನ್ನು ತೆಗೆಯಬಹುದು ನಾನು ಅಲ್ಲಿ ಜಿಂಕೆಯ ಚಿತ್ರಗಳನ್ನು ತೆಗೆಯಲು ಬಯಸಿದಾಗ ಕೆಲವೊಂದು ಛಾಯಾಚಿತ್ರಗಳು ತುಂಬ ಚೆನ್ನಾಗಿ ಮೂಡಿ ಬರುತ್ತಿತ್ತು ಇನ್ನೂ ಕೆಲವು ಅಷ್ಟು ಚೆನ್ನಾಗಿ ಏನು ಮೂಡಿ ಬರುತ್ತಿರಲಿಲ್ಲ ನಂತರ ಕೊನೆಗೆ ಒಂದು ಒಳ್ಳೆಯ ಚಿತ್ರವನ್ನು ತೆಗೆದೆ ನನಗೆ ಅದು ತುಂಬ ಇಷ್ಟವಾದ ಚಿತ್ರವೆನಿಸಿತು ನಾನು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲು ಇಚ್ಛಿಸಿದೆ ಹೀಗೆ ನಾನು ಆ ಚಿತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡೆ ಅದ್ ಅದ್ ಅದ್ ಆ ಚಿತ್ರಕ್ಕೆ ಹೆಚ್ಚು ಹೆಚ್ಚು ಮೆಚ್ಚುಗೆಗಳು ಇಷ್ಟ ಇಷ್ಟ ಎಂದು ತಿಳಿಸಿದರು ನಂತರ ನನಗೆ ಪ್ರಕೃತಿಯ ಚಿತ್ರವನ್ನು ತೆಗೆಯಲು ತುಂಬ ಇಷ್ಟ ಹೀಗೆ ನಾನು ಬೆಳಗ್ಗೆ ಮುಂಜಾನೆ ಬೇಗನೇ ಎದ್ದು ನಮ್ಮ ಮನೆಯ ಮೇಲೆ ಹೋಗಿ ಪ್ರಕೃತಿಯ ಚಿತ್ರವನ್ನು ತೆಗೆಯುತ್ತಿರುತ್ತೇನೆ ಹಾಗೂ ಸೂರ್ಯಾಸ್ತವಾಗುತ್ತಿರುವಾಗ ಚಿತ್ರಗಳನ್ನು ತೆಗೆಯುತ್ತಿರುತ್ತೇನೆ ಇದು ನನ್ನ ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ನೀಡುತ್ತದೆ ಮತ್ತು ಇದು ನನಗೆ ತುಂಬ ಇಷ್ಟವಾದ ಕೆಲಸ ಹೀಗೆ ನಾನು ಸಂಜೆಯ ಸಮಯದಲ್ಲಿ ಚಿತ್ರವನ್ನು ತೆಗೆಯುತ್ತಿರುವಾಗ ಸೂರ್ಯನ ನೇರದಲ್ಲಿ ಸರಿಯಾಗಿ ಒಂದು ಪಕ್ಷಿಯು ಹಾರಿಹೋಗುತ್ತಿರುವ ಚಿತ್ರವನ್ನು ಸೆರೆ ಹಿಡಿದೆ ಇದು ನನಗೆ ನೆಚ್ಚಿನ ಚಿತ್ರವಾಗಿ ಇಂದಿಗೂ ಎಂದೆಂದಿಗೂ ಇರುತ್ತದೆ ಹಾಗೆ ಬೆಳಗ್ಗಿನ ಜಾವ ಚಿತ್ರವನ್ನು ತೆಗೆಯುತ್ತಿರುವಾಗ ಮಂಜು ಬೀಳುತ್ತಿರುವುದು ಹುಲ್ಲಿನ ಮೇಲೆ ಮಂಜು ಬಿದ್ದಿರುವುದು ಇವೆಲ್ಲ ಒಂದು ಒಳ್ಳೆಯ ರೀತಿಯ ಚಿತ್ರಗಳು